ಡ್ರಾಯಿಂಗನ್ನ ಈಗ ಪ್ರಾರಂಭ ಮಾಡ್ತಿರುವವರಿಗೆ ನಾನು ಕೊಡುವ ಒಂದು ಏನು ಹಿಂಟ್ ಒಂದು ಸಲಹೆ ಅಂತ ಹೇಳಬೇಕು ಅಂತ ಅಂದ್ರೆ ಡ್ರಾಯಿಂಗ್ ಮಾಡಬೇಕಂದ್ರೆ ಮೊದ್ಲು ತಾಳ್ಮೆ ಭಾಳ ಇಂಪೋರ್ಟೆಂಟ್ ಹಾಗೂ ತಾಳ್ಮೆ ಭಾಳ ಮುಖ್ಯವಾದ ಅಂಶ ಆಗುತ್ತೆ ಬಿಕಾಸ್ ತಾಳ್ಮೆಯಿಂದ ಕೂತ್ಕೊಂಡು ಅದಕ್ಕೆ ಸಮಯವನ್ನ ಮೀಸಲಿಟ್ಟು ಅದನ್ನು ಒಂದು ಒಂದು ಆಕಾರವೂ ಒಂದು ಚಿತ್ರದ ಮೂಲಕ ಬಿಡಿಸೋದೇನಿದೆ ಅಲ್ಲ ಅದು ಭಾಳ ಇಂಪೋರ್ಟೆಂಟ್ ಆಗುತ್ತೆ ಯಾಕೆಂದರೆ ನೆ ನಾವೀಗ ಸ್ಟಾಟರ್ಸ್ ಅಂದರೆ ಡ್ರಾ ಡ್ರಾಯಿಂಗ್ ಈಗ ಪ್ರಾರಂಭ ಮಾಡ್ತಿದ್ದೀವಿ ಅಂತ ಅಂದ್ರೆ ಅವ್ರಿಗೆ ನಾನು ಹೇಳೋದು ಏನಂತಂದು ಚಿಕ್ಕ ಚಿಕ್ಕ ಡ್ರಾಯಿಂಗ್ಸ್ನ ಮಾಡ್ಕೊಳ್ತಾ ಹೋಗಬೇಕು ಮೊದಲು ಆಮೇಲೆ ಎಡ್ಜಸ್ ಡ್ರಾಯಿಂಗ್ ಒಳಗಿರೋ ಎಡ್ಜಸ್ ಬಹಳ ಇಂಪೋರ್ಟೆಂಟ್ ಆಗುತ್ತಾ ಆಮೇಲೆ ಕರ್ವ್ಸು ಇಂಥವೆಲ್ಲ ಭಾಳ ಅಂದರೆ ಕರ್ವ್ಸ್ ಇಂಥವೆಲ್ಲ ಭಾಳ ಇಂಪೋರ್ಟೆಂಟ್ ಆಗುತ್ತೆ ಹೆಂಗಂತ ಅಂದ್ರೆ ಈಗ ನಾವು ಫಸ್ಟ್ ಒಂದು ಬುಕ್ ಇಟ್ಕೊಂಡರೆ ಒಂದನ್ನೇ ಈಗ ಎಟ್ಳಿ ಒಂದು ಕಣ್ಣನ್ನ ತಗೊಂಡ್ವಿ ಅಂದ್ಕೊಳ್ಳಿ ಒಂದು ಕಣ್ಣನ್ನು ನಾವು ಚಿತ್ರ ಅದರಲ್ಲಿ ಬರಿಬೇಕು ಅಂತ ಅಂದ್ರೆ ನಾವು ಚಿತ್ರ ಬಿಡಸ್ತಾ ಹೋದಂಗೆಲ್ಲ ಬಿಡಿಸ್ತಾ ಹೋದಂಗೆಲ್ಲ ಒಂದು ಕಣ್ಣು ಓಕೆ ಚೆನ್ನಾಗಾಗೋಲ್ಲ ಇನ್ನೊಂದು ಕಣ್ಣು ಟ್ರೈ ಮಾಡಿ ಅದನ್ನೇ ಅದನ್ನೇ ಅದನ್ನೇ ಅದನ್ನೇ ಟ್ರೈ ಮಾಡ್ಕೊಳ್ತಲೇ ಹೋಗಬೇಕು ಒಂದು ಸಣ್ಣ ಪೋಯಿಂಟ್ನೂ ಮಿಸ್ ಆದರೂನು ಡ್ರಾಯಿಂಗ್ ಅಲ್ಲಿಗೆ ಕೆಡ್ತು ಅಂತಲೇ ಅರ್ಥ ಮಿಸ್ ಆಗ್ಲಾರ್ದಂತೆ ನೋಡ್ಕೊಳ್ತಾ ಹೋಗ್ಬೇಕಂದ್ರೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಾ ಹೋಗಬೇಕು ತಾಳ್ಮೆ ಭಾಳ ಇಂಪೋರ್ಟೆಂಟ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಹೇಳ್ಬೇಕೆನ್ನು ಈಗ ಸ್ಟಾರ್ಟ್ ಮಾಡೋರ್ಗೆ ಏನಂತ ಅಂದ್ರೆ ಈ ಎಷ್ಟು ಸೆಂಟಿಮೀಟರ್ಸ್ ಭಾಳ ಇಂಪೋರ್ಟೆಂಟ್ ಇಷ್ಟು ಸೆಂಟಿಮೀಟರ್ಸ್ಗೆ ಇಲ್ಲಿ ಕರ್ವ್ ಇದೆ ಇಷ್ಟು ಸೆಂಟಿಮೀಟರ್ಸ್ಗೆ ಇಲ್ಲಿ ಕರ್ವ್ ಇದೆ ಅದನ್ನು ಭಾಳ ಮುಖ್ಯವಾಗಿ ಮುಖ್ಯವಾಗಿ ಹೇಳ್ಬೋದು ಯಾಕೆಂದ್ರೆ ನಮಗೆ ಎರಡೂ ಕಣ್ಣು ಸೈಜ್ನು ಒಂದೊಂದು ಫಿಗರಲ್ಲೆ ಒಂದೊಂದು ಚಿತ್ರದಲ್ಲಿ ಎರಡೂ ಕಣ್ಣು ಸೈಜ್ನೂ ಸೇಮಾಗಿ ಬರ್ಬೇಕಾಗುತ್ತೆ ಒಂದು ಸಣ್ಣದ್ದು ಒಂದು ಚಿಕ್ಕದ್ದು ಬಂದರೂನು ಚೆನ್ನಾಗಿ ಕಾಣ್ಸೋಲ್ಲ ಅದು ಹಾಗಾಗೆ ನಾವು ಡ್ರಾಯಿಂಗ್ನ ಚೆನ್ನಾಗಿ ಚೆನ್ನಾಗಿಯೇ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ಬೇಕು ಮತ್ತು ಡ್ರಾಯಿಂಗ್ನ ಸುಧಾರಿಸ್ಲೇಬೇಕೆಂದ್ರೆ ನಾನು ಹೇಳ್ದಂತೆ ಡ್ರಾಯಿಂಗ್ ಮಾಡಬೇಕು ಅಂದರೆ ಅದಕ್ಕೆ ಪಾ ಮನಸು ಭಾಳ ಶುದ್ಧವಾಗಿರೋದು ಇಂಪೋರ್ಟೆಂಟ್ ಆಗ ಭಾಳ ಶುದ್ಧವಾಗಿ ಪ್ಯೂರಾಗಿ ಇದ್ದರೆ ಮನಸ್ಸು ಭಾಳ ತಾಳ್ಮೆಯಿಂದಿದ್ದರೆ ನಾವು ನಮ್ಮ ತಲೆನ ಎಲ್ಲೂ ಓಡ್ದೆ ಇರೋಂಗೆ ಬಿಡಿ ಅಲ್ಲಿಲ್ಲಿ ಓಡಾಡ್ದೆ ಇರೋಂಗೆ ಒಂದು ಥರನೇ ಇಟ್ಕೊಂಡು ಚೆನ್ನಾಗಿ ಡ್ರಾಯಿಂಗ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಫುಲ್ ಮಸ್ತೇನಾಗಬೇಕು ಅಂತನೇನಿಲ್ಲ ಬಟ್ ಕೆಟ್ದಾಗಿ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಫುಲ್ ಕೆಟ್ದಾಗಿ ಆಗೋಂಗಿಲ್ಲ ಸೊ ನಾನು ನನ್ನ ಅದು ಅದಕ್ಕೆ ನಾನೇನು ಹೇಳ್ತೀನಿ ಈಗ ಡ್ರಾಯಿಂಗ್ ನೀವು ಸ್ಟಾರ್ಟ್ ಮಾಡೋಕೆ ಕೂತಿರೆಂದ್ರೆ ಸಣ್ಣ ಸಣ್ಣ ಚಿತ್ರನ ಕಾರ್ಟುನ್ನೊಳಗಿರೊ ಚಿತ್ರನ ಬಿಡ್ಸ್ಕೊಳ್ತಾ ಹೋಗಿರಿ ಏಕಿಂಗಂದ್ರೆ ಪ್ಯಾರೆಟ್ ಬಿಡಿಸಬೇಕು ಫಿಶ್ ಬಿಡಿಸಬೇಕು ಮೀನು ಬಿಡಿಸಬೇಕು ಗಿಳಿ ಬಿಡಿಸಬೇಕು ನವಿಲು ಬಿಡಿಸಬೇಕು ಹಾಗೆ ಬಿಡ್ಸ್ಕೊಳ್ತಲೇ ಹೋಗಿ ಹೋಗಬೇಕು ನವಿಲೊಳಗಿರೊ ಕಣ್ಣೂ ಭಾಳ ಇಂಪೋರ್ಟೆಂಟ್ ಆಗ್ತದೆ ಆಮೇಲೆ ಫಿಶ್ ಒಳಗೆ ಫಿಶ್ ಬಾಲ ಶೇಪ್ನು ಭಾಳ ಇಂಪೋರ್ಟೆಂಟ್ ಆಗ್ತದೆ ಹಂಗೆ ಡ್ರಾಯಿಂಗ್ ಒಳಗೆ ಎಲ್ಲವೂ ಭಾಳ ಇಂಪೋರ್ಟೆಂಟ್ ಆಗ್ತದೆ ಡ್ರಾಯಿಂಗ್ ಒಳಗೆ ನೀವು ಮಸ್ತ್ ಡ್ರಾಯಿಂಗ್ ಕೌಶಲ್ಯಗಳು ನಿಮಗೆ ಸ್ ಭಾಳ ಇಂಪೋರ್ಟೆಂಟ್ ಡ್ರಾಯಿಂಗ್ ನನಗೆ ಬಹಳ ಓಕೇ ಅದು ಮನಸಿಟ್ಟು ಕಲಿತ್ರೆ ಬೇಗ ಬೇಗ ಕಲಿಬೋದು ಡ್ರಾಯಿಂಗನ್ನು ಆಮೇಲೆ ನೀವು ಡ್ರಾಯಿಂಗ್ ನನ್ನ ನೀಟ್ ಆಗ್ತಿಲ್ಲ ಅಂತ ಅಂದ್ರೆ ನಾನು ಒಂದು ಒಂದು ಟಿಪ್ಸ್ ಏನು ಕೊಡ್ತೀನಿ ಅಂತ ಅಂದ್ರೆ ಸಿ ರೌಂಡ್ ರೌಂಡ್ ರೌಂಡ್ ಒಂದು ಸಣ್ಣ ಸಣ್ಣ ಸಣ್ಣ ರೌಂಡ್ ಹಾಕ್ಕೊಳ್ತಾ ಹೋಗಿರಿ ಎಲ್ಲ ರೌಂಡ್ಸು ಒಂದೇ ಶೇಪ್ ಇರಬೇಕು ಒಂದೇ ಶೇಪ್ ಇರಬೇಕು ಹಂಗೆ ರೌಂಡ್ ರೌಂಡ್ ರೌಂಡ್ ರೌಂಡ್ ರೌಂಡ್ ರೌಂಡ್ ರೌಂಡ್ ರೌಂಡ್ ರೌಂಡ್ ರೌಂಡು ಹಾಕ್ಕೊಳ್ತಲೇ ಹೋಗಿ ಎಲ್ಲ ಒಂದೇ ಶೇಪ್ ಇರಬೇಕು ಹಂಗೆ ಎಲ್ಲ ಒಂದೇ ಶೇಪ್ ಇದ್ದರೆ ಎಲ್ಲ ನೀಟಾಗಿ ಆಮೇಲೆ ಹ್ಯಾಂಡ್ ರೈಟಿಂಗು ಅದರಿಂದ ಭಾಳ ಸುಧಾರಿಸ್ತವೆ ಅಂತ ನನಗೆ ಅನ್ಸುತ್ತೆ ಆಮೇಲೆ ಡ್ರಾಯಿಂಗಿಗೆ ಹೇಗಂತಂದ್ರೆ ಅದನ್ನು ಹುಚ್ಚು ಹುಚ್ಚ ಹುಚ್ಚು ಅದ್ರ ಬಗ್ಗೆ ನಮಗೆ ಹುಚ್ಚಿರ್ಬೇಕು ಅದ್ರ್ ಬಗ್ಗೆ ನಮ್ಗೆ ಕಿಚ್ಚು ಹತ್ಬೇಕು ಹಾಗಿದ್ರೆ ನಾವು ಡ್ರಾಯಿಂಗ್ನ ಭಾಳ ಮಸ್ತಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ನಿಮಗೆ ಡ್ರಾಯಿಂಗ್ ತಾಳ್ಮೆಯಿಂದ ನಾವು ಡ್ರಾಯಿಂಗ್ನ ಬಿಡಿಸಿದ್ರೆ ಡ್ರಾಯಿಂಗ್ ಬಿಡ್ಸೋದ್ರಿಂದ ನಮಗೆ ತಾಳ್ಮೆಯೂ ಬರುತ್ತೆ ನನ್ನ ಪರ್ಸ್ನಲ್ ವ್ಯೂವ್ ಹೇಳಬೇಕಂದ್ರೆ ಡ್ರಾಯಿಂಗಿಂದ ನನ್ಗೂ ತಾಳ್ಮೆಯೂ ಬರುತ್ತೆ ತಾಳ್ಮೆ ತಾಳ್ಮೆ ಬಂತು ಬಂತು ಓಕೆ ನನಗೆ ತಾಳ್ಮೆಯಿಂದ ಬಿಡಿಸ್ತೀನಿ ಅಂತ ಕೂತ್ಕೊಂಡ್ರು ಮನಸನ್ನು ಅಲ್ಲಲ್ಲಿ ಓಡಾಡ್ಲಿಕ್ಕಂತೂ ಬಿಡಿ ಬಿಡಲಿಕ್ಕೆ ಹೋಗ್ಬೇಡ್ರಿ ನಮ್ದು ಫುಲ್ ಕಾನ್ಸನ್ಟ್ರೇಷನ್ ಅಲ್ಲೇ ಇರಬೇಕು ಅಲ್ಲೇ ಅಲ್ಲಿ ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡು ಬಿಡಿಸ್ಕೊಳ್ತ ಹೋಗಿರಿ ನಮ್ಮ ಕಾನ್ ಏಕಾಗ್ರತೆಯಿಂದ ನಮಗೆ ಡ್ರಾಯಿಂಗ್ನ ಬಿಡಿಸ್ಬೋದು ಮತ್ತು ಡ್ರಾಯಿಂಗ್ ಬಿಡ್ಸೋದ್ರಿಂದ ಏಕಾಗ್ರತೆಯೂ ಬೆಳೆಯುತ್ತೆ ಅಂತ ನನಗನ್ನಿಸುತ್ತೆ ಆಮೇಲೇ ನೆಕ್ಸ್ಟ್ ಅದ್ರ ಅದನ್ನು ಅದನ್ನು ಬಿಟ್ಟು ನೆಕ್ಸ್ಟ್ ಹೇಳಬೇಕು ಅಂತ ಅಂದ್ರೆ ಡ್ರಾಯಿಂಗನ್ನು ಈಗ ಪ್ರಾರಂಭಿಸೋರಿಗೆ ನಾನು ಹೇಳೋದೇನೆಂದ್ರೆ ಒಂದು ಸರ್ತಿ ಡ್ರಾಯಿಂಗ್ನ ಪ್ರಾರಂಭಿಸೋಕೆ ಸ್ಟಾಟ್ ಮಾಡ್ತೀರಿ ಅಂತ ಅಂದ್ರೆ ಅದನ್ನು ಒಳ ಚಟ್ಟ ಅಂತಾರಲ್ಲ ಹಾಗೆ ಬಿಡಿಸ್ಕೊಳ್ತಾ ಹೋಗಿ ಬರುತ್ತೆ ನಾನು ಏನು ಈಗ ನನ್ಗೆ ಟೈಮು ಉಳಿಯೋಲ್ಲ ಡ್ರಾಯಿಂಗ್ ಮಾಡ್ಲಿಕ್ಕೆ ಹಾಗೆ ಹೀಗೆ ಡ್ರಾಯಿಂಗ್ ಅನ್ನೋದು ಫೋರ್ಸೆಬಲಿ ಒತ್ತಾಯದಿಂದ ಮಾಡ್ಬೇಕಾಗಿದ್ದ ವಿಷಯ ಬಿಡಿಸ್ಬೇಕಾಗಿದ್ದ ವಿಷಯ ಅಂತೂ ಚಿತ್ರಕಲೆ ಅಲ್ಲ ಚಿತ್ರಕಲೆ ಅಂತಂದ್ರೇನು ಗೊತ್ತ ಏನು ಮನ್ಸು ಭಾಳ ಭಾರ ಆಗಿದೆ ಅಂದರೂ ನಾವು ಚಿತ್ರಕಲೆನ ಬಿಡಿಸಿ ಮನ್ಸು ಹಗುರ ಮಾಡ್ಕೊಳ್ಬೋದು ಚಿತ್ರಕಲೆಗೆ ಅಷ್ಟು ಶಕ್ತಿಯಿದೆ ಅಂತ ನನಗೆ ನನಗನ್ನಿಸುತ್ತೆ ಆಮೇಲೆ ಚಿತ್ರಕಲೆಯಿಂದ ಏನೇನು ಜಾಸ್ತಿ ಆಗುತ್ತೆ ಚಿತ್ರಕಲೆಯಿಂದ ಏಕಾಗ್ರತೆ ಜಾಸ್ತಿ ಆಗುತ್ತೆ ಏಕಾಗ್ರತೆ ತಾಳ್ಮೆ ಆಮೇಲೆ ಮನಸು ಶುದ್ಧ ಆಗ್ಲಿಕ್ಕೆ ಸ್ಟಾಟ್ ಆಗುತ್ತೆ ಈ ಏನು ಅಂದ್ರೆ ನದಿಯ ತೀರದಲ್ಲಿ ಒಂದು ತಂಪಾದ ಗಾಳಿ ಹೆಂಗೆ ಬೀಸುತ್ತೊ ಹಾಗೆ ಮನಸಲ್ಲಿ ಒಂದು ತಂಪಾದ ಮೀನ್ಸ್ ಒಳ್ಳೆಯ ಪಾಸಿಟಿವ್ ಪಾಸಿಟಿವ್ ಏನಂತಾರಲ್ಲ ಪಾಸಿಟಿವ್ ಯೋಚನೆಗಳಲ್ಲ ಬರ್ಲಿಕ್ಕೆ ಸ್ಟಾಟ್ ಆಗ್ತಾ ಡ್ರಾಯಿಂಗ್ ಬಿಡಿಸೋದ್ರಿಂದ ನಿಮ್ಮ ಡ್ರಾಯಿಂಗ್ ಅಮ್ಮನ ಕಣ್ಣು ಬಿಡ್ಸಿ ನೋಡಿರಿ ಅಮ್ಮನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಅಪ್ಪ ಹೆಗಲ್ಮೇಲೆ ಕೂರಿಸ್ಕೊಂಡಿರೋ ಒಬ್ಬ ಒಂದು ಸಣ್ಣ ಹೆಗಲ್ಮೇಲೆ ಕೂರಿಸ್ಕೊಂಡಿರೋ ತನ್ನ ಮಗಳನ್ನ ಪಿಚ್ಚರ್ ಅದು ಹಂಗೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಅದಷ್ಟು ಅರ್ಥ ಆದರೆ ಸಾಕು ಸ್ಟಾರ್ಟರ್ಸಿಗೆ ಪ್ರಾರಂಭ ಮಾಡ್ತಿರೋರಿಗೆ ನಾನು ಹೇಳ್ತಿರೋದು ಅಂಥವ್ರು ನೋಡಿ

ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಎಲ್ಲ ಬಾಯಿಂದ ಹೇಳಿಯೇ ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ಬೇಕು ಅಂತಲೇ ಏನು ಇಲ್ಲ ಎಲ್ಲ ನಾವು ಹೊರಗಿಂದ ಎಕ್ಸ್ಪ್ರೆಸ್ ಮಾಡೋದನ್ನೇ ಪ್ರೀತಿ ಅನ್ನೋಲ್ಲ ಬಿಡಿಸಿ ನೋಡಿ ಅಲ್ಲಿಂದಲೇ ನಿಮ್ಮ ನಿಮ್ಮ ಒಳ್ಳೆಯದಾಗ್ಲಿಕ್ಕೆ ಸ್ಟಾರ್ಟಾಗುತ್ತೆ ಅಲ್ಲಿಂದಲೇ ಪ್ರೀತಿ ಆಮೇಲೆ ಅಪ್ಪನ ಪ್ರೀತಿ ಅಮ್ಮನ ಪ್ರೀತಿ ಅಮ್ಮನ ಮಮತೆ ಅಮ್ಮನ ಮಮತೆ ಏನು ಅಂತ ಗೊತ್ತಾಗುತ್ತೆ ಅಪ್ಪಂದು ಅಪ್ಪ ಕೊಡೋ ಗೌರವ ಎಷ್ಟು ಹೆಚ್ಚಾಗುತ್ತೆ ಅನ್ನೋದು ಸ್ಟಾಟಾಗುತ್ತೆ ಅಲ್ಲೆ ನೀವು ಬೇಕಾದರೆ ಒಂದು ಕಣ್ಣು ಬಿಡಿಸಿ ಆ ಕಣ್ಣೊಳಗೆ ಕಣ್ಣೀರ ಹನಿನ ಬಿಡಿಸಿ ನೋಡಿ ಅಲ್ಲಿಗೇ ಒಬ್ಬರ ನೋವು ಅರ್ಥ ಆಗ್ತಿದೆ ಇವರಿಗೆ ನನಗೆ ಒಬ್ರು ನೋವು ಅರ್ಥ ಮಾಡ್ಕೊಳ್ಳೋ ಶಕ್ತಿ ನನಗಿದೆ ಅನ್ನೋದನ್ನ ನಿಮಗನ್ನಿಸುತ್ತೆ ಹಾಗೆ ಡ್ರಾಯಿಂಗ್ ಪ್ರಾರಂಭ ಮಾಡೋರಿಗೆ ನಾನು ಹೇಳೋದೇನೆಂದ್ರೆ ಫಸ್ಟು ಮನಸಿಟ್ಟು ಡ್ರಾಯಿಂಗ್ನ ಸ್ಟಾಟ್ ಮಾಡಿ ತಾಳ್ಮೆ ಇರಲಿ ಏಕಾಗ್ರತೆ ಇರಲಿ ಆಮೇಲೆ ರೌಂಡ್ ರೌಂಡ್ ಹಾಕ್ಲಿಕ್ಕೆ ಸ್ಟಾಟ್ ಮಾಡಿ ಸೆಂಟಿಮೀಟರ್ಸ್ ಮೀಟರ್ಸ್ ಎಲ್ಲಿ ಕರ್ವ್ ಆಗಿದೆ ಎಲ್ಲಿಗೆ ಎಂಡ್ ಆಗುತ್ತೆ ಎಲ್ಲಿಗೆ ಎಡ್ಜಸ್ ಇದೆ ಎಸ್ ಸೆಂಟಿಮೀಟ್ರ್ ಇದೆ ಇನ್ನವೆಲ್ಲ ನೋಡ್ಕೊ ರೀ ಒಂದೊಂದು ಸರ್ತಿ ಹಾಗೆ ಡ್ರಾಯಿಂಗ್ ಬಿಡಿಸ್ಲಿಕ್ಕೆ ಹೋಗಿ ಅದಕ್ಕಿಂತನೂ ಚೆನ್ನಾಗಿಯೂ ಡ್ರಾಯಿಂಗ್ ಬಿಡಿಸ್ಬೋದು ಹ್ಞೂ ಆಮೇಲೆ ಒಂದು ಕಲರ್ಡ್ ಪಿಚ್ಚರ್ ತಗೊಂಡು ಡ್ರಾಯಿಂಗ್ ಬಿಡಿಸ್ಬೇಡ್ರಿ ಒಂದು ಡ್ರಾಯಿಂಗ್ಡ್ ಪಿಚ್ಚರ್ ಅಂದರೆ ಪೆನ್ಸಿಲ್ ಪಿಚ್ಚರ್ ತೊಗೊಂಡ್ನೆ ಡ್ರಾಯಿಂಗ್ ಬಿಡ್ಸೋಕೆ ಸ್ಟಾಟ್ ಮಾಡಿ ಒಂದು ಒಳ್ಳೆಯ ಪಿಚ್ಚರ್ಸ್ ಮೂಡ್ಲಿಕ್ಕೆ ಸ್ಟಾಟಾಗ್ತದೆ ಆಮೇಲೆ ನಮ್ಮ ಒಳಗಿರೋ ಭಾವನೆಗಳನ್ನು ನಾವು ಚಿತ್ರಕಲೆ ಮೂಲಕ ನಿಜವಾಗ್ಲು ಏನೆಂದರೆ ಎಕ್ಸ್ಪ್ರೆಸ್ ಮಾಡ್ಬೋದು ಒಳಗಿರೋ ಭಾವನೆಗಳನ್ನು ಚಿತ್ರಕಲೆ ಬಿಡಸೋರಿಗೆಲ್ಲ ಒಂದು ತಾಳ್ಮೆ ಅನ್ನೋದಿರುತ್ತೆ ಅವರೇ ಅವ್ರ ಮನಸು ಅಷ್ಟು ಮಮತೆ ಅಷ್ಟು ಶುದ್ಧವಾಗಿರುತ್ತೆ ಅನ್ನೋದು ಎಲ್ಲರ ನಂಬಿಕೆ ಇದೆ ಸೊ ಡ್ರಾಯಿಂಗ್ ಪ್ರಾರಂಭಿಸೋರ್ಗೆಲ್ಲ ಏನು ಹೇಳ್ತೀನೆಂದ್ರೆ ತಾಳ್ಮೆ ಇರಲಿ ಅದ್ರ ಡ್ರಾಯಿಂಗ್ ಬಿಡಿಸ್ತೀನನ್ನೋ ಏನು ಹಠ ಇರಲಿ ಡ್ರಾಯಿಂಗ್ ಬಿಡಿಸ್ತೀನನ್ನೋ ಮನ್ಸು ಇರಲಿ ನೀವು ಅದನ್ನು ಬಿಟ್ಟೋದರೂ ಡ್ರಾಯಿಂಗ್ ನಿಮ್ಮನ್ನು ಬಿಟ್ಟೋಗ್ಬಾರ್ದು ಅಷ್ಟು ನೀವು ಅದರ ಮೇಲೆ ಚಟ ಹಠ ಎರಡೂ ಇರಲಿ ಅದು ಇದ್ರೆ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ ನಾವು ಮುಂದೊಂದಿನ ಡ್ರಾಯಿಂಗಿಂದ ದುಡಿತಿವೋ ಇಲ್ಲವೋ ಗೊತ್ತಿಲ್ಲ ಡ್ರಾಯಿಂಗಿಂದ ನಾವು ಒಳ್ಳೆ ಹೆಸ್ರು ಸಂಪಾದಿಸಿ ಸಂಪಾದನೆ ಮಾಡ್ತೀವೊ ಇಲ್ಲವೋ ಅದೂ ಗೊತ್ತಿಲ್ಲ ಡ್ರಾಯಿಂಗಿಂದ ನಮಗೆ ಒಬ್ಬರು ಭೇಷ್ ಅಂತಾರೆ ಒಬ್ಬರು ಟೈಮ್ ವೇಸ್ಟ್ ಮಾಡ್ತೀಯ ಅಂತಾರೆ ಇದೆಲ್ಲ ಮಿಗಿಲಾಗಿ ಒಂದು ನಮಗೆ ಯ ಇದು ಇದಕ್ಕೆಲ್ಲದಕ್ಕೂ ದೊಡ್ಡ ಡ್ರಾಯಿಂಗಿಂದ ನಮಗೆ ಸಿಗುವಂಥ ಪ್ರಶಸ್ತಿ ಒಂದು ಗಿಫ್ಟ್ ಏನಂತ ಅಂದ್ರೆ ಮನಸು ಭಾಳ ಶುದ್ಧಿ ಆಗ್ಲಿಕ್ಕೆ ಸ್ಟಾಟಾಗುತ್ತೆ ಆಮೇಲೆ ಮನಸ್ಸು ನಮ್ಮ ಹತೋಟಿಯಲ್ಲಿರುತ್ತೆ ನಮ್ಮ ಹಿಡಿತದಲ್ಲಿರುತ್ತೆ